ನಾನು ಚಿಕ್ಕ ವಯಸ್ಸಿನಿಂದಾನು ಕಲಾವಿದನಾಗಲು ತುಂಬ ಇಷ್ಟಪಡುತ್ತಿದ್ದೆ ಆದರೆ ನನಗೆ ಆ ಕಷ್ಟಗಳಲ್ಲಿ ಎಲ್ಲವೂ ನನಗೆ ಏನೋ ಆಗುವುದಕ್ಕೆ ಕಷ್ಟ ಆಗುತ್ತಿತ್ತು ಕಲಾವಿದನಾಗೋದಕ್ಕೆ ಮತ್ತು ಚಿತ್ರ ಬಿಡಲು ನಾನು ತುಂಬ ಕಷ್ಟಗಳನ್ನು ಎದುರಿಸಿದ್ದೀನಿ ಆ ಸಹ ಆ ಸಾಧನೇನೂ ಮಾಡೋದಕ್ಕೆ ಕಷ್ಟವಾಗುತಿತ್ತು ಆದರೆ ಎಷ್ಟೋ ವ್ಯಕ್ತಿಗಳು ಕಷ್ಟದಲ್ಲೇ ಮುಂದೆ ಬಂದು ಬೆಳೆದವರು ಅವರನ್ನೆಲ್ಲ ನೋಡಿ ನಾನು ಇನ್ಸ್ಪಿರೆನ್ಸರ್ ಆಗೋ ಥರ ಅವ್ರು ನನಗೆ ಅವ್ರ ನೋಡಿ ನಾನು ಅವ್ರ ಥರ ನಾನು ಆಗಬೇಕು ಕಷ್ಟ ಐತೆ ಅನ್ಬುಟ್ಟಿ ನಾನು ಏನಕ್ಕು ಮುಂದೆ ಹೋಗಕ್ ಆಗಲ್ವಾ ಕಲಾವಿದ ಆಗಲ್ಲ ಅಂತ ಚಿಂತೆ ಮಾಡಬಾರ್ದು ಅಂಡ್ ನಾನು ಎಷ್ಟೇ ಕಷ್ಟ ಬಂದರೂ ನಾನು ಆ ಹಠವನ್ನು ಬಿಡ್ಲಿಲ್ಲ ಚಿತ್ರಕಲೆಯನ್ನು ಬಿಡ್ಲಿಲ್ಲ ಆದರೆ ನನಗೆ ಚಿತ್ರಗಳನ್ನು ಬಿಡೋಕ್ಕೆ ತುಂಬ ಕಷ್ಟವಾಗುತಿತ್ತು ಆದರೆ ಚಿತ್ರ ಬಿಡಲು ಪೈಂಟ್ ಬ್ರಸ್ಸು ಕಲರ್ ಬಣ್ಣಗಳು ಯಾವೂ ನನ್ನ ಬಳಿ ಇರುತ್ತಿರಲಿಲ್ಲ ಎಷ್ಟೋ ಜನ ಹೇಳುತ್ತಿದ್ದರು ಯಾಕೆ ನೀನು ಇವಾಗ ಇವಾಗ ಡ್ರಾಯಿಂಗೆ ಬಿಡ್ತಾ ಇಲ್ಲವಲ್ಲಾ ನೀನು ಫಸ್ಟ್ ಎಷ್ಟು ಚೆನ್ನಾಗಿ ಬಿಡ್ತಿದ್ದೆ ಎಷ್ ಎಷ್ಟೆಷ್ಟು ತಪ್ಪುಗಳನ್ನ ಮಾಡ್ಕಂಡು ಈಗ ಎಲ್ಲಾ ಚೆನ್ನಾಗಿ ಬಿಡ್ತಾ ಇದ್ದೀಯ ಎಷ್ಟೋ ಜನಕ್ಕೆ ಡ್ರಾಯಿಂಗ್ನೆಲ್ಲ ಬಿಡ್ಕೊಡ್ತಿದ್ದೀಯಾ ಅಂತ ಎಲ್ಲ ಹೇಳ್ತಾ ಇದ್ದರು ಆದರೆ ನನ್ನ ಕಷ್ಟಾನ ಅವ್ರಿಗೆ ಹೇಳೋಕಾಗದಿಲ್ಲ ನಮ್ಮ ಮನೆಯಲ್ಲಿ ಹಲವು ಕಷ್ಟಗಳು ಹೆಚ್ಚು ಕಾಣಿಸ್ತಿದಾವೆ ಅವ್ರ ಕಷ್ಟಗಳು ಅವ್ರ ಕಷ್ಟಗಳ ಮುಂದೆ ನಮ್ಮ ಅವ್ರ ನನಗೆ ಕೇಳೋಕ್ಕೂ ನಮಗೆ ಮನ್ಸು ಆಗಲ್ಲ ಆದರೂ ನಾನು ಕಲಾವಿದನ ಕಾ ಕೆಲಸಕ್ಕೆ ಅಲ್ಪ ಸ್ವಲ್ಪ ಕೆಲಸಗಳನ್ನ ಮಾಡಿ ಅವ್ರು ಕೊಡುವ ದುಡ್ಡುಗಳಿಂದ ಡ್ರಾಯಿಂಗ್ ಬ್ರಸ್ಸು ಕಲರ್ಗಳನ್ನು ತಗೊಂಡು ಹೆಚ್ಚು ಹೆಚ್ಚು ಡ್ರಾಯಿಂಗ್ಗಳನ್ನು ಬಿಟ್ಟು ಹೆಚ್ಚು ಹೆಚ್ಚು ಡ್ರಾಯಿಂಗ್ಗಳನ್ನು ಬಿಟ್ಟು ಹಲವು ರೀತಿಯ ಆಗಿ ಅದನ್ನು ತೋರಿಸುತ್ತಿದೆ ನಮ್ಮ ಫ್ರೆಂಡ್ಸುಗಳು ನನ್ನ ಫೋಟೋವನ್ನು ಕೊಡ್ತೀನಿ ನನಗೆ ಆ ಥರ ಚಿತ್ರ ಬುಟ್ಟುಕೊಡ್ತ್ಯಾ ಅಂತೆಲ್ಲಾ ಕೇಳ್ತಾ ಇದ್ದರು ಆದರೆ ಅವರು ಕೊಟ್ಟಿರೊ ಚಿತ್ರಕ್ಕೆ ಹೆಚ್ಚು ಕಾಸ್ಟ್ ಬೆಲೆಯ ಬಣ್ಣಗಳು ಅವೆಲ್ಲ ಸಿಗಬೇಕು ಆದರೆ ನನ್ನ ಹತ್ತಿರ ಕಾಸು ಇರ್ತಿರಲಿಲ್ಲ ಆದರು ಎಷ್ಟೋ ಜನ ಫ್ರೆಂಡ್ಸುಗಳು ಹೇಳು ನಿನ್ನ ಕಷ್ಟ ಹೇಳು ನಾನೇ ತಕ್ಕೊಡ್ತೀನಿ ಅಂತೆಲ್ಲ ಹೇಳ್ತಾಯಿದ್ದರು ನನಗೆ ಅವ್ರ ಮುಂದೆಯಲ್ಲ ಬ್ಯಾಡ ಅವ್ರಿಗೂ ಕಷ್ಟ ಇರುತ್ತೆ ಅವರು ನಮ್ಮ ಥರಾನೇ ಬಡವರೇ ಅಂತ ಎಲ್ಲಾ ನಾನು ಹೇಳ್ತಾ ಇದ್ದೆ ಆದ್ದರಿಂದ ನಾನು ಈ ಪಾರ್ಟ್ ಟೈಮ್ ಜಾಬ್ ಮಾಡಿ ಆ ನನ್ನ ಚಿತ್ರಕಲೆಯನ್ನು ಹೆಚ್ಚು ಇನ್ನೂ ಮುಂದೆ ತರಲು ಹಲವು ರೀತಿಯ ಕೆಲಸಗಳನ್ನ ಮಾಡಿ ಅಲ್ಲಿ ಬರುವ ದುಡ್ಡುಗಳಿಂದ ಹಲವು ಹಲವು ಸ್ಕೆಚ್ಚುಗಳಿಂದ ಸ್ಕೆಚ್ಚುಗಳು ಕಲರ್ ಪೆನ್ಸಿಲ್ಗಳು ಹಲವು ರೀತಿಯ ಬಣ್ಣಗಳನ್ನು ತೆಗೆದು ಅಲ್ಲಿ ನನ್ನ ಫ್ರೆಂಡಿನ ಫೋಟೋವನ್ನು ತೆಗೆದುಕೊಂಡು ಶೇರ್ ಮಾಡುವುದು ಹಲವು ರೀತಿಯ ಪೈಂಟ್ಗಳನ್ನು ಮಾಡುವುದು ಮತ್ತು ಹೆಚ್ಚು ಹೆಚ್ಚು ಹೆಚ್ಚು ಹೆಚ್ಚು ನೇಚರ್ಗಳು ಎಲ್ಲಾನು ಡ್ರಾಯಿಂಗ್ ಮಾಡ್ಬೋದು ಎಲ್ಲಾ ಮಾಡುವುದಕ್ಕೂ ಹೆಚ್ಚು ಹೆಚ್ಚು ಸ್ವಲ್ಪ ಎಷ್ಟೋ ಚಿತ್ರಗಳನ್ನು ಬಿಡುತ್ತೀನಿ ಕಮ್ಮಿ ದುಡ್ಡಿನ ಬೆಲೆ ಚಿತ್ರಗಳನ್ನು ಬಿಡುವುದು ಆರೆ ಈ ಹೆಚ್ಚು ಬೆಲೆಯ ಮೊತ್ತದ ದುಡ್ಡು ಬೆಲೆಯ ಬಣ್ಣಗಳನ್ನು ತೆಗೆದುಕೊಳ್ಳಲು ಆಗುತ್ತಿರಲಿಲ್ಲ ಆದರೆ ಎಷ್ಟೋ ಜನರು ನನಗೆ ಎಲ್ಪ್ ಮಾಡುತ್ತಿದ್ದರು ನಿನ್ನ ನಿಂಗೆ ನಾವು ಹೆಲ್ಪ್ ಮಾಡ್ತೀವಿ ನೀನು ಮಾಡು ನೀನು ಎಷ್ಟು ಕಷ್ಟ ಪಡ್ಕ ಬಂದು ಈಗ ಕಲಾವಿದ ಆಗಿದ್ದೀಯ ಎಂದು ನನ್ಗೆ ಹೇಳ್ತಾ ಇದ್ದರು ಆದರು ನಾನು ಅವ್ರ ಮಾತನ್ನು ಕೇಳಿ ಇನ್ನೂ ಹೆಚ್ಚು ಇನ್ಸ್ಪೈರ್ ಆಯ್ತಿತ್ತು ನನಗೆ ಆದರೂ ನಾನು ಹಲವು ರೀತಿಯ ಕೆಲಸಗಳನ್ನು ಮಾಡಲು ಬಿಡ್ತಾ ಇರಲಿಲ್ಲ ಮನೆಯ ಕಷ್ಟಗಳು ಇದ್ದರೂ ಅವರಿಗೆ ಅವರ ಕಷ್ಟಗಳನ್ನು ತೀರಸ್ತಿದ್ದೆ ಕೆಲಸಕ್ಕೆ ಹೋಗಿ ಅವರಿಗೆಲ್ಲ ದುಡ್ಡು ಕೊಟ್ಟು ಎಲ್ಲ ತೀರಿಸಿ ಆದ್ರು ನಾನು ನನ್ನ ಕಲೆಯನ್ನು ನಾನು ಬಿಡಲಿಲ್ಲ ಚಿತ್ರವನ್ನು ಎಷ್ಟೇ ಸಮಯ ಸಿಕ್ಕಿದರೂ ಅಲ್ಲಿ ಕುತ್ಕೊಂಡು ಯಾವುದೇ ಪೇಪರು ಕಾಗದ ಲಗ್ನ ಪತ್ರಿಕೆ ಅದ್ರ ಮೇಲೆ ಎಲ್ಲ ಡ್ರಾಯಿಂಗ್ ಬಿಡ್ತಾ ಇದ್ದೆ ಯಾವುದೇ ಪೆನ್ಸಿಲು ಬಣ್ಣಗಳು ಸಿಕ್ಕಿದ್ರು ಬಿಡ್ತ ಇದ್ದೆ ಅವನ್ನು ಎಲ್ಲನು ಮಾರ ಎಷ್ಟೊ ಜನರು ಫೋಟೋಗಳನ್ನೆಲ್ಲ ಮಾರ್ತಾ ಇದ್ದರು ಆದರೆ ನಮ್ಮ ಚಿತ್ರಗಳನ್ನು ಯಾರು ತಗೋಳೋಕ್ಕೆ ಇದು ಮಾಡ್ತಾ ಇರಲಿಲ್ಲ ಅಲ್ಲಿ ಅಲ್ಲಿ ತಪ್ಪಾಗಿತ್ತು ಇಲ್ಲಿ ತಪ್ಪಾಗಿತ್ತು ಅಂತ ನಮಗೆ ಎಲ್ಲ ಅವಮಾನ ಮಾಡ್ತಾ ಇದ್ದರು ಆದರೂ ನಾವು ಬಿಡದೆ ಅದನ್ನೆಲ್ಲ ಎಷ್ಟೋ ಸ್ಕೂಲು ಕಾಲೇಜ್ಗಳಲ್ಲಿ ಕಾಂಪಿಟೇಶನ್ಗಳಿಗೆ ಹೋಗಿ ನಾನು ಬಿಟ್ಟಿರುವ ಚಿತ್ರಗಳನ್ನೆಲ್ಲ ಫ್ರೇಮಲ್ಲಿ ಹಾಕ್ಸಿ ಇಟ್ಸ್ಕೊಂಡಿದಾರೆ ಅವ್ರು ನನಗೆ ನೀನು ದೊಡ್ಡ ಕಲಾವಿದ ಇನ್ನು ಮುಂದೆ ದೊಡ್ಡ ಕಲಾವಿದ ಆಗ್ತೀಯ ಅಂತೆಲ್ಲ ಹೊಗಳುತಿದ್ದರು ಆದರೂ ನಾನು ಅದನ್ನು ಬಿಡಲಿಲ್ಲ ಅವ್ರು ಹೇಳ್ತಾರೆ ಅನ್ಬುಟ್ಟು ಇನ್ನು ಮುಂದೆ ಮಾಡಲೇಬೇಕು ಎಂದು ಎಂದು ಹೆಚ್ಚು ಚಿತ್ರಕಲೆಯಾಗಲು ಎಷ್ಟೇ ಕಷ್ಟ ಬಂದರೂ ಎಷ್ಟೇ ಹಣ ಇಲ್ಲಇಲ್ಲ ಇಲ್ಲದಿದ್ದರೂ ನಾನು ಚಿತ್ರ ಬಿಡ್ತೀನಿ ಅಂತ ಎಲ್ಲ ನನ್ನ ಮನಸಲ್ಲೆ ನಾನು ತಿಳಿದುಕೊಳ್ತಾ ಮತ್ತೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ದೊಡ್ಡ ದೊಡ್ಡ ಪ್ರಾಣಿಗಳು ಎಲ್ಲ ಚಿತ್ರಗಳನ್ನು ಬಿಡ್ತೀನಿ ಮತ್ತು ನನ್ನ ನಾವು ಕಲಾವಿದರಾಗಲು ಎಷ್ಟು ಹಣವಿರುತ್ತದೋ ಅಷ್ಟೇ ಚೆನ್ನಾಗಿ ಡ್ರಾಯಿಂಗನ್ನು ಮಾಡ್ಬೋದು ಎಷ್ಟು ಹಣ ಇರು ಇರುವುದಿಲ್ಲವೊ ಅಷ್ಟೇ ಕಷ್ಟವಾಗುತ್ತದೆ ಆದರೆ ಹೆಚ್ಚು ದುಡ್ಡಿರುವ ಶ್ರೀಮಂತರು ಅವರೆಲ್ಲ ಯಾವ್ದೋ ಕೆಟ್ಟ ಕೆಟ್ಟ ಚಟಗಳಿಗೆಲ್ಲ ಉಪಯೋಗಿಸ್ತಾರೆ ಆದರೆ ನಮ್ಮಂಥ ಕಲಾವಿದರಿಗೆ ಹೆಚ್ಚು ಸಹಾಯ ಮಾಡಿದರೆ ನಾವು ಒಳ್ಳೆ ಒಳ್ಳೆಯ ಡ್ರಾಯಿಂಗಳನ್ನು ಬಿಟ್ಟು ಹಲವು ರೀತಿಯ ವ್ಯಕ್ತಿಗಳು ಹಲವು ರೀತಿಯ ಪ್ರಾಣಿಗಳು ಹಲವು ರೀತಿಯ ಪಕ್ಷಿಗಳು ದೊಡ್ಡ ದೊಡ್ಡ ಸಮುದ್ರಗಳು ಕೆರೆಗಳು ಬಾವಿಗಳು ಎಲ್ಲಾ ಚಿತ್ರಗಳನ್ನು ಬಿಡ್ಬೋದು ಆದರೆ ಅವರೆಲ್ಲ ಯಾರೂ ನಮ್ಮನ್ನು ನಮ್ಮ ಕಲಾವಿದರನ್ನು ಗುರುತಿಸಲ್ಲ ಅವರು ಬೇರೆ ಬೇರೆ ವಸ್ತುಗಳಿಗೆ ಮಾತ್ರ ಕೆಲ ಕಾಸುಗಳನ್ನ ಹಾಕ್ತಾರೆ ಆರೆ ನಮ್ಮ ಫ್ರೆಂಡ್ಸ್ಗಳು ಅಲ್ಪ ಸ್ವಲ್ಪ ಸಹಾಯ ಮಾಡ್ತಾರೆ ನನ್ನ ಎಷ್ಟಿರ್ತದೆ ಅಷ್ಟು ದುಡ್ಡಲ್ಲಿ ನಾನು ಆ ಕೆಲಸಗಳ್ನ ಮಾಡ್ತೀನಿ ನೀನ್ ಕಲಾವಿದ ಆದರೆ ನಮಗೂ ಎಷ್ಟು ಖುಷಿ ಅಂತೆಲ್ಲ ಹೇಳ್ತಾರೆ ನಮಗೂ ನಾನು ಅಷ್ಟೇ ಖುಷಿ ಪಡ್ತೀನಿ ನಾನು ಒಬ್ಬ ಕಲಾವಿದ ಅಂತ ಹೇಳ್ಬೋದಲ್ಲ ಅಂತೆಲ್ಲ ಅವರು ಇನ್ನೂ ಹೆಚ್ಚು ಡ್ರಾಯಿಂಗ್ ಬಿಡು ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ ಅಂತೆಲ್ಲ ಅಂತಾರೆ ಅವ್ರ ಅಪ್ಪ ಅಮ್ಮ ಎಲ್ಲರೂ ಹಂಗೆ ಅಂತಾರೆ ನೀನು ಹೆದ್ರಕೋಬೇಡ ನೀನು ನನ್ನ ಮಗ ಇದ್ದಂಗೆ ನೀನು ಬೇಕಾರೆ ಕಲಾವಿದ ಆದರೆ ನಮಗೂ ಒಂಥರ ಬೆಲೆ ಅಂತ ಎಲ್ಲ ಹೇಳ್ತಾರೆ ಅವರು ನಮಗೆ ಡ್ರಾಯಿಂಗ್ ಮಾಡೋಕೆ ತುಂಬ ಪ್ರೋತ್ಸಾಹ ಮಾಡ್ತಾರೆ ಆದರೂ ನಾನು ಅವರ ಅವ್ರು ಹೇಳ್ದಂಗೇ ಡ್ರಾಯಿಂಗ್ ಮಾಡ್ತೀನಿ ಈಗ ಹಲವು ರೀ ಅವ್ರ ಅವ್ರ ಫೋಟೊದನ್ನು ಇಟ್ಟುಕೊಂಡು ಡ್ರಾಯಿಂಗ್ ಮಾಡಿ ಅವರಿಗೆ ಕೊಟ್ಟು ತುಂಬ ಖುಷಿ ಪಡಿಸಿದೀನಿ ಅವರು ಎಷ್ಟು ತುಂಬ ಖುಷಿ ಪಟ್ಟಿದ್ದಾರೆ ಆದರು ನಾನು ಎಷ್ಟೋ ಜನರು ಹೇಳ್ತಾರೆ ನೀನು ಕಲಾವಿದ ಆಗಿದ್ದೀಯ ಇನ್ನು ಎಷ್ಟು ಇನ್ನೆಷ್ಟು ಬೇಕೋ ಇಷ್ಟು ಎಷ್ಟು ದುಡ್ಡು ದುಡಿತೀಯ ಅಂತ ಎಲ್ಲ ಅಂತಾರೆ ಆರೆ ಕಲಾವಿದನಾಗಲು ಎಷ್ಟು ಕಷ್ಟವಾಗುತ್ತಿದೆ ಅಂತ ನಂಗೆ ಗೊತ್ತು